ಟೇಲ್ರಿಂಗ್ ಮೇಡಮ್ ನಮ್ನ ತಾವು ಗೊರ್ಮೆಂಟ್ ಸ್ಕೂಲ್ ಇದ್ದೀರ ಮೇಡಮ ನಮ್ಮ ಶಾಲೆಯಲ್ಲಿ ವಾರ್ಷಿಕ ಸಮಾರಂಭಯಿದೆ ನಾವು ಸ್ಕೂಲ್ ಸ್ಟುಡೆ ಬೇಕಂತ ಅನ್ಕೊಂಡೀವಿ ಮೇಡಮ ಅದಕ್ಕೆ ನೀವು ಮಿನಿಮಮ್ ಐನೂರು ಸ್ಟೂಡೆಂಟ್ಸ್ ಇದ್ದಾರೆ ಮೇಡಮ್ ನಮ್ಮ ಸ್ಕೂಲಲ್ಲಿ ಲೇಡೀಸ್ ಏ ಇನ್ನೂರು ಜನ ಇದ್ದಾರೆ ಬಾಯ್ಸ್ ಮುನ್ನೂರು ಜನ ಇದ್ದಾರೆ ರೀ ಎಕ್ಸ್ ಸೈಜ್ ಅಂದರೆ ಮೇಡಮ್ ಎಮ್ ಎಮ್ ಸೈಜ್ ಇದ್ರೆ ಎಕ್ಸ್ ಸೈಜ್ ಇಲ್ಲ ಟ ಟೈಮ್ ನಮ್ಮ ಸ್ಕೂಲಿಗೆ ಬಂದು ಭೇಟಿ ಕೊಟ್ಟರೆ ನೀವಾ ಅಳ್ತಿ ಅನುಕೂಲ ಆಗತ್ತೆ ರೀ ಮೇಡಮ ಎಷ್ಟು ದಿನ ಆಗತ್ತೆ ಮೇಡಮ್ ನಮ್ಮದು ಇನ್ನ ಇಪ್ ಇಪ್ಪತ್ತು ದಿನಯಿದೆ ಮೇಡಮ್ ನಿಮ್ಗ ಅಡ್ವಾನ್ಸ್ ಹಾಕಣ ಪೋನ್ಪೇ ಏನಾರ

ಇಪ್ಪತ್ತು ಸಾವಿರ ಅಮೌಂಟ್ ನಿಮ್ದು ಫೋನ್ಪೇ ಅದಲೆ ಮೇಡಮ್ ಪೋನ್ಪೇ ಮಾಡ್ತೀವಿ ರೀ ಇನ್ನ ಟೆನ್ ಡೇಸ್ ಬಿಟ್ಟು ಎಲ್ಲ ಡ್ರೆಸ್ ಕೊಡ್ತೀರಿ ಹ್ಞೂ ರೀ ನಮ್ಮ ಸ್ಕೂಲಿಂದ ಎಲ್ಲ ಲೋಗೊ ಹಾಕ್ಬೇಕು ರೀ

ನಿಮಗೆ ನಮ್ಮ ಲೋಗೋದೆಲ್ಲ ಇಲ್ದೇ ಶೇರ್ ಮಾಡ್ತೀನಿ ರೀ ಮೇಡಮ ನೀವು ಆ ರೀತಿ ಹಾಕ್ರಿ ನಿಮಗೆ ಪೋನ್ಪೇ ಮಾಡ್ತೀವಿ ನೋಡ್ರಿ ಮೇಡಮ್